ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಮಾನ್ಯ ಸಾಮಾನ್ಯವಾಗಿ ಕೈಗೊಳ್ಳುವ ಉದ್ಯೋಗಗಳಂದ್ರೆ ಒಂದು ಹೋಟೆಲ್ ಆಗಿರಬೋದು ಟೈಲರಿಂಗ್ ಶಾಪ್ ಆಗಿರಬೋದು ಮತ್ತೆ ನರ್ಸಿಂಗ್ ಕೋರ್ಸ್ಗಳು ಮಾಡ್ತಾರಲ್ಲ ನರ್ಸ್ಗಳು ಮತ್ತೆ ಸಣ್ಣ ಪುಟ್ಟ ಆಸ್ಪತ್ರೆಗಳು ಮತ್ತೆ ಬೇಕ್ರಿ ಅಂಗಡಿಗಳು ಪ್ರೊವಿಜನ್ ಸ್ಟೋರು ಮತ್ತೆ ಸಾಮಾನ್ಯವಾಗಿ ಕಾಫಿ ಬೆಳೆಗಳು ಅಡಿಕೆ ತೆಂಗು ಮತ್ತೇನು ಭತ್ತ ಬೆಳೆಯೋದು ರೈತ್ರದು ಕೃಷಿಯಾಗಿರಬೋದು ಕೃಷಿ ವಿಭಾಗ ಆಗಿರಬೋದು

ಪ್ರಭಾವ ಬೀರುತ್ತಾ ಇರುತ್ತೆ ನಮ್ಮೇಲೆ ಯಾವುದೇ ವೃತ್ತಿ ಆದ್ರೂ ಅಷ್ಟೇ ಸಾಮಾನ್ಯ ವೃತ್ತಿ ಅಂದರೆ ಟೈಲರಿಂಗಲ್ಲೇ ತುಂಬ ಇಂಪ್ರುವ್ಮೆಂಟ್ ಇರುತ್ತೆ ಮತ್ತು ಕರ ಕುಶಲ ವಸ್ತುಗಳು ಏನಾದರೂ ಒಮ್ ಮೇಡ್ ಪ್ರಾಡಕ್ಟುಗಳು ಹಪ್ಳ ಉಪ್ಪಿನಕಾಯಿ ಸಂಡಿಗೆ ಈ ಥರ ಮಾಡೋದಾಗಿರಬೋದು ಬೇಕ್ರಿಗಳಲ್ಲಿ ಸಿಗುವಂಥ ಸ್ವೀಟ್ಸ್ಗಳನ್ನ ಮನೆಯಲ್ಲೇ ಮಾಡಿ ಅದನ್ನು ಹೊರ್ಗಡೆ ಕಳಿಸೋವಂಥ ಉದ್ಯೋಗಗಳಾಗಿರಬೋದು ಕೆಲವು ಒಂದೊಂದು ಉದ್ಯೋಗಗಳು ಮನೆಯಲ್ಲೇ ಮಾಡುವಂಥ ಪ್ರೊಡಕ್ಟು ಒಮ್ ಪ್ರೊಡಕ್ಟು ಈ ಪುಳಿಯೊಗರೆ ಪೌಡರ್ ಆಗಬೋದು ಸಾಂಬಾರ್ ಪೌಡರ್ ಆಗಬೋದು ಈ ಥರ ಎಲ್ಲವೂ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿ ತೊಂದ್ರೆಗಳು ಆಗೋಲ್ಲಾ ನಾರ್ಮಲ್ಲಾಗಿ ಇಂಜಿನಿಯರಿಂಗು ಐ ಟಿ ಈ ಥರ ಉದ್ಯೋಗಗಳನ್ನ ಮಾಡಿದ್ರೆ ಪರ್ಪೆಕ್ಟಾಗಿ ಅಲ್ಲಿ ಆಫೀಸಲ್ಲೆ ಹೋಗಿ ದುಡಿಬೇಕು ಅದಕ್ಕೆ ಅಂತೆಯೇ ಪರ್ಪೆಕ್ಟ್ ಟೈಮಿಂಗ್ಸ್ ಕೊಡಬೇಕು ಮತ್ತೆ ನರ್ಸಿಂಗ್ ಕೋರ್ಸ್ ಅಂದರೆ ಟ್ವೆಂಟಿ ಫೊರ್ ಅವರೂ ಅವರು ಜಾ ಕರ್ತವ್ಯದಲ್ಲೇ ಇರಬೇಕು ಯಾವುದೇ ರೀತಿ ಟೈಮಿಂಗ್ಸ್ ಇರೋಲ್ಲಾ ರೈತ್ರುಗಳಿಗೆ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಗಾಲ್ದಲ್ಲಿ ನೀರುಗಳು ಅನ್ಕೂಲತೆ ಚೆನ್ನಾಗಿದ್ರೆ ಮೆಣಸು ಕಾಫಿ ಇದನ್ನೆಲ್ಲ ಬೆಳೆಯೋದಕ್ಕೆ ಒನ್ ಟೈಮಿಂಗ್ಸ್ ಅಂತ ಏನಿರೋಲ್ಲ ಇದರಲ್ಲೆಲ್ಲ ಒಳ್ಳೆ ಉದ್ಯೋಗ ಅಂತಂದ್ರೆ ರೈತ್ರದೆ ಅಂತ ನನಗನ್ಸುತ್ತೆ ಸಾಮಾನ್ಯ ಜೀವನ ಶೈಲಿ ಚೆನಾಗಿರ್ಬೇಕಂದ್ರೆ ರೈತಾಪಿ ವರ್ಗದವರಿಗೆಯೇ ಎಲ್ಲ ಅನುಕೂಲಗಳು ಸಿಗ್ತಾ ಇರುತ್ತೆ ನಾರ್ಮಲ್ಲಾಗಿ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ದೇ ಇರೋವಂಥ ವರ್ಕ್ ಅದು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ ರೈತ್ರ ಉದ್ಯೋಗದಲ್ಲಿ ನಾವು ಸ್ವಯಂ ಉದ್ಯೋಗ ಮಾಡೋದ್ರಲ್ಲಿ ಒಂದೊ ನಮ್ಮ ಕಾಲ ಮೇಲೆ ನಾವು ನಿಂತು ದುಡಿಯೋದರಲ್ಲೇ ನಮಗೆ ತುಂಬ ಉಪಯೋಗಗಳನ್ನ ನಾವು ಪಡ್ಕೊಬೋದು ಅಂತ ಅನಿಸುತ್ತೆ ಈ ಒಮ್ ಮೇಡ್ ಪ್ರೊಡಕ್ಟ್ ಮಾಡೋರು ಅಷ್ಟೇ ಮತ್ತೆ ಒಂದು ಸಾರ್ವಜನಿಕವಾಗಿ ಒಂದು ಅಂಗಡಿ ಮಾಡ್ಕೊಂಡು ಇರೋರು ಆಗಬೋದು ಟೈಲರಿಂಗ್ ಮಾಡೋರು ಆಗಿರಬೋದುದು ಇವ್ರೆಲ್ಲನುನೂ ತುಂಬ ಇಂಪ್ರುವ್ಮೆಂಟ್ ಕಾಣ್ಬೋದು ಅಂತ ನನ್ನ ಮನಸಿಗೆ ಅನಿಸುತ್ತೆ ಇನ್ನು ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದರೆ ಇದೊಂಥರ ನಮಗೆ ಉದ್ಯೋಗ ಅನ್ನೋದು ಒಂದು ಕೊಡುಗೆಯಾಗಿರುತ್ತೆ ಅಂತ ಅಂದ್ಕೊತೀನಿ